ನಮ್ಮ ಕುಟುಂಬದಲ್ಲಿ ನನ್ನ ಕಝಿನ್ ಸಿಸ್ಟರ್ ಒಬ್ಬರು ಕಬಡ್ಡಿ ಕ್ರೀಡೆಯಲ್ಲಿ ತರಬೇತಿ ಹೊಂದಲು ಬಯಸಿದರು ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಹಾಗೆಯೆ ರಾಷ್ಟ್ರ ಮಟ್ಟದಲ್ಲಿಯೂ ಸಹ ಅವರು ಕಬಡ್ಡಿಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದಾರೆ ಅವರು ಕಬಡ್ಡಿಗೆ ಅವರಿಗೆ ಅಂದರೆ ಶಾಲಾಮಟ್ಟದಲ್ಲಿ ಅವರ ದೈಹಿಕ ಶಿಕ್ಷಕರು ತರಬೇತಿಯನ್ನು ನೀಡಿದರು ನಂತರ ರಾಷ್ಟ್ರ ಮಟ್ಟದಲ್ಲಿ ಹಾಗು ಅಂತಾರಾಷ್ಟ್ರ ರಾಷ್ಟ್ರ ಮಟ್ಟದಲ್ಲಿ ಆಡಬೇಕಾದ್ರೆ ಉತ್ತಮವಾದ ಅಂದರೆ ಎಲ್ಲಾ ತುಂಬಾ ನುರಿತ ಯಾರಿದ್ದಾರೆ ಕಬಡ್ಡಿ ಆಟದಲ್ಲಿ ಪರಿಣಿತರಾಗಿದ್ದು ರೆಫ್ರೀಯಾಗಿದ್ದವರು ಯಾರಿದ್ದಾರೆ ಅವರು ಕ್ಯಾಂಪ್ಗಳನ್ನು ನಡೆಸಿ ಅಲ್ಲಿ ಅವರಿಗೆ ತರಬೇತಿಯನ್ನು ನೀಡಿದರು ಅಲ್ಲದೆ ಅವರಿಗೆ ರಾಜ್ಯಮಟ್ಟದಲ್ಲಿ ಹಾಗು ರಾಷ್ಟ್ರಮಟ್ಟದಲ್ಲಿ ಆಡಲಿಕ್ಕೆ ಅವರಿಗೆ ತುಂಬಾ ತರಬೇತಿ ಸೌಲಭ್ಯಗಳನ್ನು ನಮ್ಮ ಕರ್ನಾಟಕ ಸರ್ಕಾರವೆ ಭರಿಸ್ತದೆ ಆ ಒಂದು ಕಿಟ್ ಆಗಿರ್ಬೋದು ಅಥ್ವ ಅವರಿಗೆ ಆಡಲಿಕ್ಕೆ ಏನೆಲ್ಲ ಸಹಾಯ ದ ಏನು ಆ ಉಪಕರಣ ಸಲ ಸಲಕರಣೆಗಳ ಅಗತ್ಯ ಇದೆಯೊ ಅದೆಲ್ಲವನ್ನು ಕರ್ನಾಟಕ ಸರ್ಕಾರವೆ ಭರಿಸಿದೆ ಅಂತ ಹೇಳ್ಬೋದು